ನಮಸ್ತೆ ಹೇಳಿ ಮೇಡಮ್ ಹೌದು

ಹಾಂ ಹಾಂ ಹಾಂ ಅಲ್ಲ ಮೇಡ ಅಲ್ಲ ಮೇಡಮ್ ಬೆಲೆ ಜಾಸ್ತಿ ಅಂತ ನೀವೇ ಯಾಕೆ ನಿರ್ಧಾರ ಮಾಡಿಕೊಳ್ತೀರ ಒಂದು ಒಂದು ಸರ್ತಿ ಬಂದು ನಮ್ಮ ಅಂಗ್ಡಿಗೆ ಬರ್ಬೋದಲ್ಲ

ಅಲ್ಲ ಯಾವುದು ಪದಾರ್ಥ ನೀವು ನೋಡಿದ್ದು ನೀವು ಪದಾರ್ಥ ಫಸ್ಟು ಹಾಂ ಸೋಫಾ ಮತ್ತು ಡೈನಿಂಗ್ ಟೇಬಲ್ಲು ನಾನು ಸ್ವಲ್ಪ ಹೇಳ್ತೀನಿ ಒಂದು ಐದು ನಿಮಿಷ ಕೇಳಿಸ್ಕೊಳಿ ಮೇಡಮ್ ನಮ್ಮ ಹತ್ತಿರ ವೆಲ್ ಸೆಟ್ ಸೋಪ್ ಸೋಫಾಗಳಿದೆ ವುಡನ್ ಸೋಫಾಗಳಿದೆ ಆಮೇಲೆ ಫುಲ್ ಲೆದರ್ ಸೋಫಾಗಳಿದೆ ಮೂರು ನಾಲ್ಕು ಥರ ಇರೋ ಅಂತ ಸೋಫಾಗಳೆಲ್ಲ ಇದೆ ಯಾವ ಥರ ಅಂದರೆ ಒಂದು ಮೂರು ಮೂರು ಸೀಟ್ ಬಂದು ಆಮೇಲೆ ಎರಡು ಸೀಟ್ ಇರೋಂಥದ್ದು ಮರದ್ದು ಅದಕ್ಕೆ ಕುಶನ್ಸ್ ಎಲ್ಲ ಇರುತ್ತಲ್ಲ ಆ ಥರದ್ದು ನೀವೇನಾದರು ನೋಡಬೇಕು ಅಂದ್ಕೊಂಡಿದೀರ ಅದಲ್ಲ ಅಂದರೆ ನಿಮ್ಮ ಮನೆ ಅಳತೆ ಕೊಟ್ಟರೆ ಅದೇ ಮನೆ ಅಳತೆ ಕೊಟ್ಟರೆ ಅದು ನೀವು ಹೆಂಗೆ ನಿಮ್ಗೆ ಬೇಕು ಅಂತೀರ ಅದೇ ಥರ ನಾವು ಮಾ ಅಳತೆ ತಗೊಂಡು ಮಾಡಿಕೊಡ್ತೀವಿ ಈ ಥರದ್ದೂ ಇದೆ ನಮ್ಮಲ್ಲಿ ಕಮ್ಮಿ ಕಮ್ಮಿ ನೀವು ಕಮ್ಮಿ ಬಜೆಟಿಗೆ ಕೇಳ್ತಾ ಇದ್ದೀರ ಮೇಡಮ್ ಕಮ್ಮಿ ದುಡ್ಡು ಕಡಿಮೆ ಆದಷ್ಟು ಅದ್ರದ್ದು ಕ್ವಾಲಿಟೀನು ಇಂಪಾರ್ಟೆಂಟ್ ಅಲ್ಲವಾ ನಾವು ಕೊಡೋ ಪದಾರ್ಥ ತುಂಬ ಬೆಲೆ ಕೊಡ್ತೀವಿ ಅಂದರೆ ಅದಕ್ಕೆ ಕ್ವಾಲಿಟೀನು ಅದೇ ಥರ ಇರುತ್ತೆ ಹಾಗಾಗಿ ನಾವು ಅದಕ್ಕೆ ಬೆಲೆ ಜಾಸ್ತಿ ಬೆಲೆ ಜಾಸ್ತಿ ಅಂತಲ್ಲ ಏನು ಪದಾರ್ಥ ಗುಣಮಟ್ಟ ಇದೆಯೋ ಅದಕ್ಕೆ ತಕ್ಕಂತೆ ನಾವು ಕೊಡ್ತಾ ಇದ್ದೀವಿ ನಿಮಗೆ ತುಂಬ ಕಮ್ಮಿದು ಬೇಕು ಅಂದ್ರು ಇದೆ ಕಬ್ಣದ್ದು ಇದೆ ಅದೂ ನಿಮ್ಮ ನಿಮ್ಮ ಬಜೆಟ್ ಏನಿದೆ ಮೇಡಮ್ ಅದು ಯಾವ ಥರ ನೋಡಿದ್ರಿ ನಿಮ್ಮ

ಯಾವುದಕ್ಕೂ ನೀವು ಒಂದು ಸರ್ತಿ ನಮ್ಮ ಅಂಗಡಿ ಇಲ್ಲೇ ಕುವೆಂಪುನಗರ ಮೈಸೂರು ನಿಮ್ಮ ಮನೆ ಎಲ್ಲಿ ಮೇಡಮ್ ಹಾಂ ನಮ್ದು ಭಾನುವಾರನೂ ಭಾನುವಾರನು ಇದೆ ಮೇಡಮ್ ಹಾಂ ಮೂರು ಗಂಟೆವರ್ಗೂ ಇರ್ತೀವಿ ನೀವು ಯಾವ ಸಮಯಕ್ಕಾದ್ರು ಒಂದು ಸರ್ತಿ ನೀವು ನಮ್ಮ ಅಂಗ್ಡಿಗೆ ಬಂದು ನೋಡಿ ನಿಮಗೆ ಬೇಕಾಗಿರೋದು ಅಥವಾ ನೀವು ಏನ್ ಬೇಕಾದಷ್ಟಿದೆ ನೀವು ನೋಡಿದಾಗ ಅಲ್ಲಿ ನೀವು ಅದಕ್ಕೆ ಎಷ್ಟು ಬೆಲೆ ಏನು ಕಡಿಮೆನಾ ಜಾಸ್ತಿನಾ ಅಂತ ಹೇಳಿ ನಿಮ್ಮ ಫ್ರೆಂಡ್ ಮನೆ ನಿಮ್ಮ ಫ್ರೆಂಡ್ ಹೆಸ್ರು ಏನು ಹೇಳಿದ್ರಿ ಹೇಳಿ ಅವ್ರ ಮನೆ ಎಲ್ಲಿದೆ ಆಂ ಅದೇ ಜೆ ಪಿ ನಗ್ರದಲ್ಲಿ ನಾವೀಗ ಹೋದ ವಾರ್ದಲ್ಲಿ ಕೊಟ್ಟಿದ್ವಿ ಬಹುಶ ಅವರೇ ಇರಬೇಕು ಅನ್ನಿಸುತ್ತೆ ಮೇಡಮ್ ಅದು ಹತ್ತೊಂಬತ್ತು ಸಾವಿರ ಏನೋ ಅಷ್ಟೇ ಮೇಡಮ್ ಅವ್ರು ತೊಗೊಂಡಿರೋದು ತ್ರೀ ಸೀಟರ್ಸ್ದು ಒಂದು ಕೆಲಸ ಮಾಡಿ ಮ್ಯಾಮ್ ನಾನು ನೀವು ನಾಳೆ ಬಂದುಬಿಡಿ ನಮ್ಮ ಅಂಗಡಿಗೆ ಹಾಂ ನನ್ನ ಹೆಸರು ಸುಷ್ಮಾ ಅಂತ ನೀವು ಅಲ್ಲಿ ಬಂದು ನನ್ನ ಕೇಳಿ ನಾನು ನಿಮ್ಮನ್ನು ತೋರಿಸ್ತೀನಿ ಆಮೇಲೆ ನೀವು ಅದರದ್ದು ಬೆಲೆ ಬಗ್ಗೆ ಮಾತಾಡೋಣ ಮೇಡಮ್ ನೋಡ್ದೆಲೆ ಬೆಲೆ ಬಗ್ಗೆ ಮಾತಾಡೋದು ಬೇಡ ಆಂ ಆಂ ಹೌದಾ ಮೇಡಮ್ ಸ ತ್ಯಾಂಕ್ ಯು ಓಕೆ ಮೇಡಮ್